ಹಳೇ ಪದ್ದತಿಯಲ್ಲಿ ಅಂದರೆ ಸಾಂಪ್ರದಾಯಿಕ ಕೃಷಿ ಪದ್ದತಿಯೊಳಗೇನಾಗ್ತಿತ್ತು ಅಂತ ಅಲ್ಲೆಲ್ಲ ಮನುಷ್ಯರೇ ಕೆಲಸ ಮಾಡ್ಬೇಕಾಗ್ತಿತ್ತು ಕಳೆ ಕೀಳೂದು ಮಾಡೂದು ಹೊಲದೊಳಗೆ ಉತ್ತುವುದು ಬಿತ್ತುವುದು ಈ ಹಸು ಪಶುಗಳ ಸಹಾಯದಿಂದನಲ್ ನಾವಲ್ಲಿ ಕೆಲಸ ಮಾಡೋದಿತ್ತು ಕೃಷಿ ಒಳಗೆ ಅಲ್ಲೆಲ್ಲ ಎತ್ತು ಎತ್ತುಗಳನ್ನು ಹೂಡ್ತಿದ್ರು ಚಕ್ಕಡಿ ಅಂತ ಹೇಳಿ ಉಪಯೋಗಿಸ್ತಿದ್ರು ಎತ್ತುಗಳ ಸಹಾಯದಿಂದ ಕುಂಟೆ ರಂಟೆ ಇವುಗಳ ಸಹಾಯದಿಂದ ಉತ್ತನೆ ಬಿತ್ತನೆ ಎಲ್ಲ ನಡಿತಿತ್ತಲ್ಲಿ ಆಮೇಲೆ ಸರಿಯಾಗಿ ಮಳೆಗಾಲ ಇರ್ತಿತ್ತು ಹೀಗಾಗಲ್ಲಿ ಯಾವುದೂ ತೊಂದರೆ ಅನಿಸ್ತಿರ್ಲಿಲ್ಲ ಸರಿಯಾಗಿ ಹೊಲ ಸ್ವಚ್ಛ ಮಾಡಿಡ್ಕೊಳೋದು ಉತ್ತುವುದು ಬಿತ್ತುವುದು ಆ ಸರಿಯಾದ ಟೈಮಲ್ಲಿ ಆಳ್ಗೊಳ್ನಮ್ ಆಳುಗಳನ್ನೆಲ್ಲ ಕರ್ಕೊಂಡು ಹೋಗಿ ಕಳೆ ಕೀಳೋದು ಮಾಡೋದು ಹೊಲ ಸ್ವಚ್ಛ ಮಾಡೋದು ಆಳುಗಳನ್ನು ಕರ್ಕೊಂಡು ಹೋಗಿ ಹೀಗೆಲ್ಲ ಮಾಡ್ತಿದ್ರು ಮನೆ ಮಂದಿಯೆಲ್ಲ ದುಡಿತಿದ್ರವಾಗ ಸಾಂಪ್ರದಾಯಿಕ ಕೃಷಿ ಪದ್ದತಿಯೊಳಗೆ ಮನೆಯೊಳಗಿನವರು ಹೋಗಿ ದುಡಿತಿದ್ರು ಕಡಿಮೆ ಬಿದ್ದಾಗ ಅದನ್ನು ವ ಇದನ್ನು ಮಾಡ್ಬೇಕಾದ್ರೆ ಫಸಲು ಕೈಗ್ಬಂದಾಗ ಅದನ್ನು ಕೊಯ್ದು ಮಾಡೋದು ಫಸಲು ತೊಗೊಂಡ್ಹೋಗಿ ಮಾರೋದು ಅದನ್ನೆಲ್ಲ ಮಾಡ್ಬೇಕಾದ್ರೆ ಮನೆಮಂದಿ ಜೊತೆಗೆ ಆಳುಗಳನ್ನು ಸಹ ಕರ್ಕೊಂಡ್ಹೋಗಿ ಕೆಲಸ ಮಾಡ್ತಿದ್ರು ಈಗ ಹಾಗಲ್ಲ ಈಗ ಎಲ್ಲದಕ್ಕೂ ಮಷೀನ್ ಬಂದುಬಿಟ್ಟಿದೆ ಮಷೀನ್ ಬರೂದ್ಲು ಬಂದಿರೋದ್ರಿಂದ ಏನಕ್ಕಂತಂದ್ರ ಈಗಿನ ದಿನದಾಗ ಕೃಷಿ ಪದ್ಧತಿ ಮಾಡೋದು ಸರಳ ಕಷ್ಟ ಏನಲ್ಲ ಪ್ರತಿಯೊಂದಕ್ಕೂ ಕೀಳ್ಳಿಕ್ಕೂ ಮಾಡಲಿಕ್ಕೂ ಉತ್ತುವುದಕ್ಕೂ ಬಿತ್ತೋದಕ್ಕೂ ಎಲ್ಲದಕ್ಕೂ ಆಮೇಲಿವೆಲ್ಲ ಕೆಮಿಕಲೆಲ್ಲ ಬಂದ್ಬಿಟ್ಟಿದಾವೀಗ ಔಷಧಗಳು ಬಂದ್ಬಿಟ್ಟಾವ ಔಷಧಗಳನ್ನು ತೊಗೊಂಡ್ಹೋಗಿ ಹುಲ್ಲಿಗೆ ಹುಲ್ಲು ಬೆಳೆದಂತಹ ಪ್ರದೇಶದಾಗ ಹೊಲದೊಳಗೆ ಹುಲ್ಲು ಬೆಳ್ ಬೆಳೆದರೆ ಆ ಹುಲ್ಲಿಗ್ಹೋಗಿ ಆ ಔಷಧವನ್ನು ಕೆಮಿಕಲನ್ನು ಸಿಂಪಡಿಸಿಬಿಟ್ಟರೆ ಅವೆಲ್ಲ ಹುಲ್ಲು ಸುಟ್ಹೋಗಿ ಬಿಡ್ತೈತಿ ಸಂಪ್ರದಾಯಿಕ ಪದ್ದತಿಯೊಳಗೆ ಇವೆಲ್ಲ ಏನೂ ಇರಲಿಲ್ಲ ಕಂಪಲ್ಸರಿ ಮನುಷ್ಯನೇ ಹೋಗಿ ಯಾವಾಗಿದ್ರು ಮನುಷ್ಯನೇ ಹೋಗಿ ಕೀಳ್ಬೇಕಾಗ್ತಿತ್ತು ಹುಲ್ಲನ್ನು ಅದನ್ನು ಕಿತ್ತಾಗ ಮಾತ್ರ ಅದು ಸ್ವಚ್ಛಕ್ಕಿತ್ತ ಈಗ ಹಾಗಲ್ಲ ಏನೇ ಇಲ್ಲ ಈಗ ಔಷಧವನ್ನು ತೊಗೊಂಡ್ಹೋಗಿ ಅದಕ್ಕೆ ಸಿಂಪಡಿಸಿ ಬಿಟ್ಟರೆ ಸಾಕು ಕಿತ್ತ್ಹೋಗಿ ಬಿಡ್ತೈತಿ ಅದು ಸುಟ್ಟುಹೋಗಿಬಿಡ್ತೈತಿ ಹುಲ್ಲನ್ನೋದು ಹೀಗಾಗಿ ಈಗ ಸರಳ ಈಗ ಈಗ ಆಳುಗಳು ಬೇಕಂತಿಲ್ಲ ಏನಿಲ್ಲ ಇರೋರೆ ತಾವೇ ಹೋಗಿ ಇದನ್ನೆಲ್ಲ ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿ ಬಂದ್ಬಿಡ್ತಾರೆ ಅದರ ಜೊತೆಗೆ ಮಷೀನ್ ತರ್ತಾರೆ ಮಷೀನ್ ತಂದು ಎಲ್ಲ ಕಟಾವು ಮಾಡಿಸ್ತಾರೆ ಈಗ ಪ್ರತಿಯೊಂದಕ್ಕೂ ನಾವೇನು ಮಾಡಬೇಕೆಂದರೂ ಮಷೀನ್ ಇದೆ ಈವಾಗ ಮಷೀನ್ ಇಲ್ಲದೆ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಕೃಷಿಕ ಈಗ ಎಷ್ಟರ ಮಟ್ಟಿಗೆ ಟೆಕ್ನಾಲಜಿಗೆ ಯೂಸ್ಡ್ ಆಗ್ಬಿಟ್ಟಾನಂದ್ರೆ ತಂತ್ರಜ್ಞಾನಕ್ಕೆ ಅಷ್ಟೊಂದು ಅವನು ಬೆರ್ತ್ಕೊಂಡು ಬಿಟ್ಟಿದಾನೆ ತಂತ್ರಜ್ಞಾನಕ್ಕೆ ಕೃಷಿಕ ಮುಂಚೆ ಹಾಗಿರಲಿಲ್ಲ ಮನುಷ್ಯರು ಮನುಷ್ಯರ ಮೇಲೇ ಮನುಷ್ಯರು ಮನುಷ್ಯರ ಮೇಲೆ ನಂಬಿಕೆ ಇಟ್ಟವರ್ನ್ ಕರ್ಕೊಂಡ್ಹೋಗಿ ಕೆಲಸ ಮಾಡಿಸ್ಕೊಬಹುದಾಗಿತ್ತು ಹೊರತಾಗಿ ಯಾವುದೂ ಈ ತಂತ್ರಜ್ಞಾನ ಅನ್ನೂದಿರ್ಲಿಲ್ಲ ಈಗ ಹಾಗಲ್ಲ ಈಗ ಒಂದು ಕೃಷಿ ಮಾಡುವವನು ಪ್ರತಿಯೊಬ್ಬನೂ ಈಗ ಒಂದು ತಂತ್ರಜ್ಞಾನಕ್ಕೆ ಒಳಗಾಗಿ ಅಲ್ಲಿ ಬಳಸ್ ಬಳಸತಕ್ಕಂತಹ ಏನು ಮಷೀನ್ ಇದ್ದಾವಲ್ಲ ಅವನೇ ತಂದು ಮಾಡ್ಕೊತಿದ್ದಾನೆ ಹೀಗಾಗಿ ಈ ಅನೇಕ ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿ ಹೋಗೈತಿ ಕೃಷಿ ಒಳಗೆ ಅಂತ ಹೇಳಬಹುದು ಮುಂಚೆ ಏನಾಗ್ತಿತ್ತಂದ್ರ್ ತನ್ನ ಮನೆಗೆ ಬೇಕಾದಂಥ ಪದಾರ್ಥಗಳನ್ನೆಲ್ಲ ಆವಾಗ ಕೃಷಿಕ ತಾನೇ ಬೆಳ್ಕೊತ್ತಿದ್ದ ತನ್ನ ಹೊಲದಲ್ಲಿ ಈಗ ಹಾಗಲ್ಲ ಈಗ ಕಮರ್ಷಿಯಲ್ ಅಂತ ಹೇಳಿ ನಾವು ನೋಡಿಕೊಂಡು ಹೊಂಟು ಬಿಟ್ಟೀವಿ ಕೃಷಿಕರು ಕೂಡ ಹಾಗಾಗಿ ಈ ಕಮರ್ಷಿಯಲ್ ಏನು ಬೆಳೆ ಇರ್ತದೆ ಅದನ್ನ ಹೆಚ್ಚಿಗೆ ನಾವು ಬೆಳೆಯುವುದಕ್ಕೆ ವಿಚಾರ ಮಾಡ್ತೀವಿ ಹೊರತಾಗಿ ನಮ್ಮ ಮನೆಗೆ ಬೇಕಂತ ಪದಾರ್ಥಗಳನ್ನು ನಾವು ಬೆಳಿಬೇಕಂತ ಯೋಚನೆ ಮಾಡ್ತಿಲ್ಲ ಯೋಚನೆಗಳು ಕೂಡ ಬದಲಾಗಿ ಹೋಗ್ಬಿಟ್ಟಾವ ಈಗ ಕಮರ್ಷಿಯಲ್ ಕ್ರಾಪ್ ಅಂತ ಹೇಳಿ ಅದನ್ನು ಬೆಳೆದ್ಬಿಟ್ಟು ನಾವು ಅದನ್ನು ಮಾರಿ ಅದೇ ಬಂದ ರೊಕ್ಕದಲ್ಲಿ ನಮಗೆ ಬೇಕಾದಂತಹ ಮನೆಯ ಸಾಮಾನುಗಳನ್ನು ನಾವು ತರ್ತಾವ್ ತರಕತ್ತೀವಿ ಈಗ ಆ ಒಂದು ಇದಕ್ಹೋಗಿ ನಿಂತು ಬಿಟ್ಟಿದೆ ಈವಾಗ ಕೃಷಿ ಅನ್ನೋದು ಕೃಷಿ ಅನ್ನೋದು ಒಂಥರ ಏನಾಗ್ಬಿಟ್ಟಿದೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಕಮರ್ಷಿಯಲ್ ಆಗಬಾರದು ಅಂತ ನನ್ನ ಅನಿಸಿಕೆ ಆದರೆ ಏನ್ಮಾಡೋದು ಈಗ ಅವರೆಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದ್ದಾರೆ ಸಾಕಷ್ಟು ನಮಗೆ ಬೇಕಪ್ಪ ಈ ಕೃಷಿಕರೇ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೀಗ ಕಮ್ಮೀ ಸಮಯಬೇಕು ಕಮ್ಮೀ ಶ್ರಮ ಇರಬೇಕು ಹೆಚ್ಚಿನ ಹಣ ಬರಬೇಕು ಅನ್ನುವ ಲೆಕ್ಕಕ್ಕೆ ನಿಂತು ಬಿಟ್ಟಿದಾರೇನೋ ಅನಿಸ್ತಿದೆ ಕೃಷಿಕರು ಹಾಗಾಗಿ ಇವಾಗೇನಾಗ್ಬಿಟ್ಟಿದೆ ಪ್ರತಿಯೊಂದು ಕೃಷಿಕರ ಮನೆಯಲ್ಲಿ ತಮ್ಮ ಮನೆಗೆ ಬೇಕಾದಂಥ ಯಾವ ವಸ್ತುಗಳನ್ನೂ ಅವರು ಬೆಳಿಯೋದಿಲ್ಲ ಸಾಮಾನುಗಳನ್ನೂ ಅವರು ಬೆಳೆಯೋದಿಲ್ಲ ಈಗ ಈಗ ಬರೇ ಕಮರ್ಷಿಯಲ್ ಕ್ರಾಪ್ ಬೆಳಿತಿದಾರೆ ಆದರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಒಬ್ಬ ಕೃಷಿಕ ತನ್ನ ಮನೆಗೆ ಏನೇನು ಬೇಕೋ ಯಾವ ಕಾಳು ಕಡಿ ಇವೆಲ್ಲ ಯಾವ ಬೇಕೋ ಅವನು ತಾನೇ ಬೆಳ್ಕೋತಿದ್ದ ಅದರ್ಲಿನ್ತ್ರಾವ ಎಷ್ಟೊಂದು ಜನಕ್ಕೆ ಹಂಚ್ತಿದ್ದ ತನ್ನ ಮನೆಗೆ ಸಾಕಾಗುವಷ್ಟು ಇಟ್ಟುಕೊಂಡು ಬೇರೆಯವರಿಗೆ ಮಾರಾಟ ಮಾಡ್ತಿದ್ದ ಈವಾಗಲ್ಲ ಮನೆಗೆ ಬೇಕಾಗಿ ಬೇಕಂತ್ಹೇಳಿ ಯಾರೂ ಬೇಕಾಗುವಂತಹ ವಸ್ತುಗಳನ್ನು ಅಥವಾ ಕಾಳು ಕಡಿಯನ್ನ ಯಾರೂ ಬೆಳಿಯೋದೆಯಿಲ್ಲ ಈಗ ಬರೇ ಮಾರಾಟ ಮಾಡೋದೊಂದೇ ಯೋಚನೆ ಮಾಡ್ತಾರೆ ಕೃಷಿಕರು ಅನಿಸ್ತಾಯಿದೆ ಈಗ ಎಲ್ಲ ಕೃಷಿ ಪದ್ಧತಿಯನ್ನು ನೋಡ್ಬಿಟ್ರೆ ಅದಕ್ಕೆ ಸಾಂಪ್ರದಾಯಿಕವಾಗಿ ಇದ್ದಂಥ ಕೃಷಿಗೂ ಈಗ ಅನೇಕ ವರ್ಷಗಳಲ್ಲಿ ಕೃಷಿ ಬದಲಾವಣೆಗೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳಬಹುದು